ಹಲೋ ನಮಸ್ತೇ ನಾವು ಈ ಕಡೆ ಟೂರಿಸಮ್ಮು ಹಂಪಿ ನೋಡೋದಕ್ಕೆ ಬಂದಿದ್ವಿ ಅದಕ್ಕೆ ಗೈಡ್ ಹೇಳ್ತೀರಾ ಹಂಪಿ ಹೇಗಿದೆ ಅದರ ಇದು ಚರಿತ್ರೆ ಅದರ್ದು ಸೊಲ್ಪ ತಡಿ ಅಕ್ಕ ಹಾಂ ಹೇಳ್ ಅಕ್ಕ ಅದೇ ಹಂಪಿದು ನಮ್ಗೆ ಚರಿತ್ರೆ ಅದ್ರ ಬಗ್ಗೆ ಬೇಕಾಗಿತ್ತು ಅದು ಏನೂಂತ ಅದ್ರದು ಎಲ್ಲಾ ನಮಗ್ ಸ್ವಲ್ಪ ಹೇಳ್ ಕೊಡಿ ನಮಗ್ ಗೊತ್ತಿದೆ ಅಂದರೂ ಅಷ್ಟತ್ರ್ ಗೊತ್ತಿಲ್ಲ ಹಾಗಾಗಿ ಅದ್ರದ್ದು ರೀ ಸ್ವಲ್ಪ ತಿಳ್ಕೊಬೇಕಾಗಿತ್ತು ತೋರಿಸ್ತೀರಾ ಅದ್ರದು ಹ್ಞೂ ಹ್ಞೂ

ಹಾಂ ಅಲ್ಲಿ ಉಳ್ಕೊಳಕ್ಕೂ ಓಟಲ್ ಏನಾದ್ರೂ ಸಿಗುತ್ತಾ ಮತ್ತೆ ಲಂಚು ಡಿನ್ನರಿಗೆ ಅದಕ್ಕೆ

ಅದರ್ದು ಇನ್ನೂ ಇದು ಅದ್ರ ಕಲ್ಲಿನ ಬಗ್ಗೆ ಅದು ಎ ಅದು ಯಾವ ಇದು ಅದು ಯಾವ ರಾಜರದು ಅದರ್ದ್ ಎಲ್ಲಾರ್ದು ಬೇಕು ಹೇಳ್ತೀರಾ

ಅದೇ ಅದಕ್ಕೆ ಹೇಳ್ ಮೇಡಮ್ ಅದೇ ನಾಳೆ ಮಾರ್ನಿಂಗ್ ಕಾಲ್ ಮಾಡ್ತೀನಿ

ಹ್ಞೂ ಸರಿ ಮೇಡಮ್ ಹ್ಞೂ ಓಕೆ ತ್ಯಾಂಕ್ ಯು ಬಾಯ್